ಆರು ಆರು ಜನವರಿ ಎರ್ಡು ಸಾವ್ರದ ಇಪ್ಪತ್ತೊಂದು ಏಳು ಪ್ರೆಬ್ರವರಿ ಎರ್ಡು ಸಾವಿರ್ದ ಇಪ್ಪತ್ತ್ಮೂರು ಒಂಬತ್ತು ಮಾರ್ಚ್ ಎರ್ಡು ಸಾವ್ರದ ಇಪ್ಪತ್ತು ಹದ್ನೈದು ಹಾಗಸ್ಟು ಸಾವ್ರ್ದ ಒಂಬೈನೂರ ಎಂಬತ್ತೇಳು ಇಪ್ಪತ್ತೈದು ಮೇ ಎರ್ಡು ಸಾವಿರ